ನಾನು ಈ ಡ್ರಾಯಿಂಗ್ ಕ್ಲಾಸಿಗೆ ನಾನು ಬಾಲ್ಯದಿಂದಲೇ ಸೇರಿಕೊಂಡಿದ್ದೆ ನಾನು ಸುಮಾರು ಮೂರನೇ ತರಗತಿಯಿಂದಲೂ ನಾನು ಡ್ರಾಯಿಂಗಿಗೆ ಕ್ಲಾಸ್ಗೆ ಸೇರಿಕೊಂಡಿದ್ದೇನೆ ನನಗೆ ಮೊದಲು ಡ್ರಾಯಿಂಗ್ಗಳನ್ನು ಚಿಕ್ಕ ಚಿಕ್ಕ ಡ್ರಾಯಿಂಗ್ ಬುಕ್ಗಳನ್ನು ಕೊಟ್ಟು ಅದರಲ್ಲಿ ಬರುವಂತಹ ಡಾಟ್ ಡಾಟ್ಗಳನ್ನು ತಿದ್ದು ಎಂದು ಹೇಳುತ್ತಿದ್ದರು ನಾನು ಅವರು ಹೇಳಿದಂತೆ ಆ ರೀತಿಯ ಮಾಡುತ್ತಾ ಬರುತ್ತಿದ್ದೆ ಹಾಗೂ ಅದನ್ನು ಡ್ರಾಯಿಂಗ್ ಎಂದು ನಾನು ತಿಳಿದಿದ್ದೆ ಬಹಳಷ್ಟು ರೀತಿಯಲ್ಲಿ ಈ ಡ್ರಾಯಿಂಗ್ ಅನ್ನು ಬರೆಯಬಹುದು ಹಾಗೂ ಈ ಡ್ರಾಯಿಂಗ್ ಬರೆಯಬೇಕು ಎಂದರೆ ಬಹಳಷ್ಟು ತಾಳ್ಮೆ ಎಂಬುದು ಮುಖ್ಯ ಹಾಗೂ ಏಕಾಗ್ರತೆಯು ಬಹಳಷ್ಟು ಇರಬೇಕು ಏಕೆಂದರೆ ಇವೆರಡೂ ಇಲ್ಲದಿದ್ದರೆ ಡ್ರಾಯಿಂಗ್ ಬರೆಯುವುದು ಬಹಳಷ್ಟು ಕಷ್ಟವಾಗುತ್ತದೆ ಹಾಗೂ ನೀವು ಬರೆಯೂದಕ್ಕೆ ಆಗುವುದು ಇಲ್ಲ ಯಾವುದಾದರು ಒಂದು ಚಿತ್ರವನ್ನು ತೆಗೆದುಕೊಂಡರೆ ನೀವು ಬರೆಯಲು ಬಹಳಷ್ಟು ಏಕಾಗ್ರತೆ ಇರಬೇಕು ಇಲ್ಲವಾದರೆ ನೀವು ಆ ಚಿತ್ರವನ್ನು ಬ್ಯಾ ಬೇಕಾಬಿಟ್ಟಿ ಬರಿಯುತ್ತೀರಿ ಹಾಗೂ ಅದು ಚೆನ್ನಾಗಿ ಕಾಣಿಸುವುದೂ ಇಲ್ಲ ಅದಕ್ಕಾಗಿ ನಾವು ಬಹಳಷ್ಟು ಏಕಾಗ್ರತೆಯಿಂದ ಈ ಚಿತ್ರವನ್ನು ಬಿಡಿಸುವುದು ಕಲಿಯಬೇಕು ಯಾವಾಗಲು ಡ್ರಾಯಿಂಗ್ ಮಾಡಬೇಕು ಎಂದರೆ ಪೆನ್ಸಿಲ್ ಹಾಗೂ ರಬ್ಬರನ್ನು ಇಟ್ಟುಕೊಂಡೇ ಇರಬೇಕು ಏಕೆಂದರೆ ಬಹಳಷ್ಟು ಉಪಯೋಗಗಳು ಅದರಿಂದ ಆಗುತ್ತದೆ ನಾವು ಬಾ ಪ ಮೊದಲನೆದಾಗಿ ಕಲಿತದ್ದೇ ಅದು ಪೆನ್ಸಿಲಿಂದ ಬರೆಯುವಂತಹ ಡ್ರಾಯಿಂಗ್ಗಳನ್ನು ತದನಂತರ ಇಂಕಲ್ಲಿ ಬರೆಯುವುದನ್ನೆಲ್ಲ ಕಲಿತೆ ನಾನು ಈ ಡ್ರಾಯಿಂಗ್ ಬರೆಯುವ ಅದೇ ಬಾಲ್ಯದಲ್ಲಿ ನಾನು ಇದೆ ರೀತಿ ಡಾಟ್ ಡಾಟ್ಗಳನ್ನು ನೀಡಿ ಅದನ್ನು ಕೂಡಿಸು ಎಂದು ಹೇಳುವರು ಆ ಥರದ ಡ್ರಾಯಿಂಗ್ಗಳನ್ನು ಬರೆಯುತ್ತಿದ್ದೆ ತದನಂತರ ನಂಬರ್ಗಳನ್ನಾಕಿ ಕೊಡುತ್ತಿದ್ದರು ಅದನ್ನು ನಂಬರ್ಗಳ ಚುಕ್ಕೆಗಳನ್ನು ಜೋಡಿಸುತ್ತಿದ್ದೆ ಆಗ ಡ್ರಾಯಿಂಗು ಬರುತ್ತಿತ್ತು ಅದಾದಮೇಲೆ ನಾಲ್ಕು ಐದನೇ ತರಗತಿಗೆ ಬಂದಾಗ ಈ ಡ್ರಾಯಿಂಗ್ ಕ್ಲಾಸ್ಗಳಲ್ಲಿ ನನಗೆ ಬಹಳಷ್ಟು ಆಸಕ್ತಿ ಹೆಚ್ಚಾಗಿ ನಾನು ಕೂತೂಹಲದಿಂದ ಅವರು ಮಾಡುತ್ತಿದಂಥದನೆಲ್ಲ ನಾನು ಕೇಳಲು ಆರಂಭಿಸಿದೆ ಕೇಳಲು ಈ ಕಲಿತೆ ಹೇಗೆಂದರೆ ಅವರು ನಮಗೆ ಭಾಳಷ್ಟು ಪ್ರೀತಿಯಿಂದ ಹಾಗೂ ಉತ್ಸಾಹದಿಂದ ಹೇಳಿಕೊಟ್ಟರು ಈ ಡ್ರಾಯಿಂಗ್ ಬರೆಯುವಾಗ ಈ ಪೆನ್ಸಿಲ್ಗಳನ್ನು ಹೇಗೆ ಹಿಡಿದುಕೊಳ್ಳಬೇಕು ಹಾಗೂ ಯಾವಾಗಲೂ ಶಾರ್ಪ್ ಮಾಡಿಕೊಂಡಿರಬೇಕು ಏಕೆಂದರೆ ಲೈಟಾಗಿ ಮೊದಲು ಹಾಳೆಯ ಮೇಲೆ ಸ್ಕೆಚ್ ಹಾಕಬೇಕಾಗುತ್ತದೆ ಏನು ಬರಿಯುತ್ತೆವೋ ಅದನ್ನು ಕಡಿಮೆ ಒತ್ತಬಾರದು ನಿದಾ ಕಡಿಮೆ ಇದರಲ್ಲಿ ಬರೆಯಬೇಕು ಹಾಗೂ ಆ ಪೆನ್ಸಿಲಿನಲ್ಲಿ ಲೈಟಾಗಿ ಬರೆದರೆ ಅದು ನಮಗೆ ಒಂದು ಆಕೃತಿ ನಾವು ಅನಿ ಅನಿಸು ಅಂದುಕೊಂಡಿದ್ದಂತಹ ಆಕೃತಿ ಬಂದರೆ ಮಾತ್ರ ನಾವು ಅದನ್ನು ಒತ್ತಿ ಬರೆದು ತದನಂತರ ಅದಕ್ಕೆ ಕಲರ್ಗಳನ್ನು ಹಾಕಬೇಕು ಇದೇ ರೀತಿ ನಮಗೆ ಆಗ ಹೇಳಿ ಕೊಡುತ್ತಿದ್ದರು ತದನಂತರ ನಾನು ಎಂಟನೇ ಕ್ಲಾಸಿಗೆ ಬಂದಾಗ ಒಂದು ಡ್ರಾಯಿಂಗ್ ವರ್ಕ್ಶಾಪಿಗೆ ಸೇರಿಕೊಂಡೆ ಅಲ್ಲಿ ನನಗೆ ಬಹಳಷ್ಟು ಹೇಳಿಕೊಟ್ಟರು ಡ್ರಾಯಿಂಗ್ ಬರೆಯೂದರಲ್ಲಿ ಭಾಳಷ್ಟು ಕಲಿತೆ ಈ ಗ್ಲಾಸ್ ಪೇಂಟಿಂಗ್ ಆಯಿಲ್ ಪೇಂಟಿಂಗ್ ಹಾಗೂ ಮುಂತಾದವುಗಳನ್ನು ನನಗೆ ಹೇಳಿಕೊಟ್ಟರು ಈ ಡ್ರಾಯಿಂಗ್ನಲ್ಲೇ ಅದು ಒಂದು ವೆರೈಟಿಯಾಗಿರುತ್ತದೆ ಈ ಪೆನ್ಸಿಲ್ ಸ್ಕೆಚ್ಗಳನ್ನು ಮಾಡುವಾಗ ಭಾಳಷ್ಟು ಜವಾಬ್ದಾರಿಯಾಗಿ ಅದನ್ನು ನೀಟಾಗಿ ಬರೆಯಬೇಕು ಇಲ್ಲದ್ದಿದರೆ ಒಮ್ಮೊಮ್ಮೆ ಅರ್ ರಬ್ಬರ್ನಲ್ಲಿ ಅಳಿಸಿದರೂ ಅದು ಹಾಗೇ ಮಾರ್ಕ್ಗಳು ಉಳಿದು ಬಿಡುತ್ತದೆ ಹಾಗೂ ಬಹಳಷ್ಟು ಬಾರಿ ಅದೇ ರೀತಿ ಮಾಡಿದರೆ ಅದು ಕಲೆಯಾಗಿ ಉಳಿದುಕೊಳ್ಳುತ್ತದೆ ಈ ರೀತಿ ಬಹಳಷ್ಟು ಯೋಚಿಸಿ ನಿಧಾನವಾಗಿ ಅದನ್ನು ಕಲಿಯಬೇಕು ನಾನು ಪಿ ಯು ಗೆ ಬಂದಾಗ ನಾನು ಈ ಇಂಕ್ ಪೇಂಟಿಂಗ್ ಬಗ್ಗೆ ತಿಳಿದೆ ದಾರವನ್ನು ಉಪಯೋಗಿಸಿ ಇಂಕ್ಗಳನ್ನು ಅದ್ದಿ ಅದ್ದಿ ಈ ಡ್ರಾಯಿಂಗ್ಗಳನ್ನು ಬರೆಯುತ್ತಿದ್ದರು ಬರಿ ದಾರದಲ್ಲೇ ಬರೆಯುತ್ತಿದ್ದರು ಅದನ್ನು ನೋಡಿ ನಾನು ವಿಸ್ಮಿತನಾಗಿ ಅವರ ಹತ್ತಿರ ಹೋಗಿ ಕೇಳಿದಾಗ ಅವರು ಹೇಳಿಕೊಡುತ್ತೇನೆ ಎಂದು ಹೇಳಿದರು ಅವರ ಹತ್ತಿರ ನಾನು ಸತತ ಎರಡು ತಿಂಗಳು ಅವರತ್ರ ಹೇಳಿಕೊ ಹೇಳಿಸಿಕೊಂಡೆ ಹಾಗೂ ಈ ಭರತನಾಟ್ಯ ಡ್ರಸ್ಗಳನ್ನು ಬರೆಯುವುದು ಹಾಗೂ ಭರತನಾಟ್ಯ ಮಾಡೋರನ್ನು ಬರೆಯುವುದು ಇದು ಬಹಳಷ್ಟು ಕಷ್ಟಕರವಾದದ್ದು ಏಕೆಂದರೆ ಅವರ ಬೆರಳುಗಳನ್ನು ಬರೆಯುವುದು ಅದಕ್ಕೆ ಸರಿಯಾದ ಬಣ್ಣವನ್ನು ತುಂಬಬೇಕು ಈ ರೀತಿ ಮಾಡುವುದು ಬಹಳಷ್ಟು ಕಷ್ಟಕರವಾಗಿರುತ್ತದೆ ಆದರಿಂದ ಈ ಡ್ರಾಯಿಂಗ್ ಬರೆಯುವಾಗ ಅದನ್ನು ನಾವು ಸೂಕ್ಮವಾಗಿ ಗಮನಿಸಿ ಅವನ್ನೆಲ್ಲ ಬರೆಯಬೇಕಾಗುತ್ತದೆ ನಾವು ನೋಡಿಕೊಂಡು ಬರೆಯುವ ಬೇಕು ಎಂದರೆ ಅದೂ ಪರವಾಗಿಲ್ಲ ಎಂದು ಆರಾಮಾಗಿ ಬರೆಯಬೌದು ಆದರೆ ನಾವು ಒಂದು ಸಾರಿಗೇ ಅವರು ಹೇಳಿದ ಚಿತ್ರವನ್ನು ಬರೆಯಬೇಕು ಊಹೆ ಮಾಡಿಕೊಂಡು ಎಂದರೆ ಅದು ಸ್ವಲ್ಪ ನಮಗೆ ಕಷ್ಟವಾಗುತ್ತದೆ ಅದಲ್ಲದೆ ನನಗೆ ಆಗ ಈ ಕೈಗಳನ್ನು ಬೆರಳುಗಳನ್ನು ಬರೆಯುವುದು ನಾರ್ಮಲಾಗಿ ಒಂದೊಂದು ಗೀಟುಗಳನ್ನು ಎಳೆದು ಬಿಡುತ್ತಿದ್ದೆ ಆದರೆ ಆಮೇಲೆ ನನಗೆ ಹೇಗೆ ಬರೆಯಬೇಕು ಎಂಬುದನ್ನು ನಿಧಾನವಾಗಿ ನನಗೆ ತಿಳಿಸಿಕೊಟ್ಟರು ಅದಲ್ಲದೆ ಈ ಡ್ರಾಯಿಂಗನ್ನು ಭಾಳಷ್ಟು ಜನ ಇಷ್ಟಪಡುತ್ತಾರೆ ನಾನು ಒಮ್ಮೆ ಈ ಡ್ರಾಯಿಂಗನ್ನು ಬರೆದಾಗ ನನಗೆ ಪ್ರಶಂಸೆ ನೀಡಿ ಅದನ್ನು ಏಳು ಸಾವಿರ ರೂಪಾಯಿಗೆ ಬಿಡ್ ಮಾಡಿ ತೆಗೆದುಕೊಂಡು ಹೋದರು ನಾನು ಅದನ್ನು ಮಾರುವುದಿಲ್ಲ ಎಂದರೂ ನಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಿ ನಾನು ಅದನ್ನು ಮಾರಿದೆ ಆಗ ನನಗೆ ಒಂದು ಆ ಇಂಕನ್ನು ಯೂಸ್ ಮಾಡಿ ಆ ದಾರದಿಂದ ಅದನ್ನು ಅದ್ದಿ ಅದ್ದಿ ಬರೆದಿದ್ದೆ ಅದಕ್ಕೆ ಅವರು ಅಷ್ಟೊಂದು ಬೆಲೆಯನ್ನು ನೀಡಿ ತೆಗೆದುಕೊಂಡು ಹೋದರು ಅದಲ್ಲದೆ ಇನ್ನೂ ಭಾಳಷ್ಟು ಡ್ರಾಯಿಂಗ್ಗಳನ್ನು ನಾನು ಬರೆಯುತ್ತಿರುತ್ತೇನೆ ಈ ವರ್ಕ್ಶಾಪ್ಗಳನ್ನು ನಾನು ಪಿ ಯುಗೆ ಬಂದಾಗಲೇ ತಿಳಿದುಕೊಂಡಿದ್ದು ಈ ವರ್ಕ್ಶಾಪ್ಗಳಿಗೆ ಹೋದರೆ ಭಾಳಷ್ಟು ಸುಲಭವಾಗಿ ಬೇಗನೆ ಹೇಳಿಕೊಡುತ್ತಾರೆ ಅವರು ನಮಗೆ ಈ ಡ್ರಾಯಿಂಗ್ ಬರೆಯುವ ಟ್ರಿಕ್ಸ್ಗಳನ್ನು ಹೇಳಿಕೊಡುತ್ತಾರೆ ಈ ರೀತಿ ಬರೆದರೆ ಬೇಗ ಮುಗಿಯುತ್ತದೆ ಹಾಗೂ ಭಾಳಷ್ಟು ಸೊಗಸಾಗಿ ಕಾಣುತ್ತದೆ ಎಂಬುದನ್ನು ಅವರು ತಿಳಿಸಿಕೊಟ್ಟರು ಆಗ ನಾನು ಭಾಳಷ್ಟು ಈ ಕ್ಲಾಸ್ಗಳನ್ನು ಹಾಗೂ ವರ್ಕ್ಶಾಪ್ಗಳನ್ನು ಮಿಸ್ ಮಾಡುತ್ತಲೇ ಹೋಗೊದನ್ನು ಪ್ರಾರಂಭಿಸಿದೆ ಅದಲ್ಲದೆ ಈ ಡ್ರಾಯಿಂಗನ್ನು ವರ್ಕ್ಶಾಪ್ಗಳು ಬಹಳಷ್ಟು ಕಡೆ ಅಷ್ಟೊಂದು ಎಲ್ಲರಿಗೂ ಸಿಗುವುದಿಲ್ಲ ಏಕೆಂದರೆ ಆ ಡ್ರಾಯಿಂಗ್ ವರ್ಕ್ಶಾಪ್ಗಳು ಹೆಚ್ಚಿನದಾಗಿ ಯಾರು ಮಾಡುವುದಿಲ್ಲ ಓ ಕೇವಲ ಎಲ್ಲೋ ಒಂದು ತಿಂಗಳಿಗೆ ಒಂದೋ ಅಥ್ವಾ ಎರಡು ಮೂರು ತಿಂಗಳಿಗೆ ಒಂದೋ ವರ್ಕ್ಶಾಪ್ಗಳನ್ನು ನಡೆಸುತ್ತಾರೆ ಆಗ ನಾವು ನಮ್ಮ ಸ್ವಯಿಚ್ಛೆಯಿಂದ ಹೋಗಿ ದುಡ್ಡನ್ನು ನೀಡಿ ಕಲಿಯಬೇಕಾಗುತ್ತೆ ಅದಲ್ಲದೆ ಇನ್ನೂ ಎಷ್ಟೊಂದು ಕಲಿಯುವುದು ಉಳಿದಿದೆ ಈ ಗಣೇಶನ ಚಿತ್ರ ಬರೆಯಬೇಕು ಎಂದರೆ ಭಾಳಷ್ಟು ಸಮಯವು ತೆಗೆದುಕೊಳ್ಳುತ್ತದೆ ಏಕೆಂದರೆ ಆ ಡ್ರಾಯಿಂಗ್ ಮಾಡುವುದು ಬಹಳಷ್ಟು ಕಷ್ಟದ ಕೆಲಸ ಏಕೆಂದರೆ ಅದರಲ್ಲಿ ಕಿರೀಟಗಳು ಕಿರೀಟಗಳಲ್ಲಿ ಒಂದೊಂದು ಡೈಮೆಂಡು ಹಾಗೂ ಕಿರೀಟವನ್ನು ಬರೆದು ಅದಕ್ಕೆ ಅಲಂಕಾರ ಮಾಡುವುದು ಅದನ್ನು ನ ನೋಡಿದರೆ ಸಾಕು ಆ ದೇವರನ್ನು ಹತ್ರದಿಂದ ನೋಡಿದಂತೆ ಕಾಣಬೇಕು ಆ ರೀತಿ ಬರೆಯುವುದು ಇದನ್ನೆಲ್ಲ ನಮಗೆ ವರ್ಕ್ಶಾಪ್ಗಳಲ್ಲಿ ಹೇಳಿಕೊಟ್ಟರು ಈ ರೀತಿ ನಾನು ಭಾಳಷ್ಟು ಈ ವರ್ಕ್ಶಾಪ್ಗಳಲ್ಲಿ ಅನ ಅನುಭವಗಳನ್ನು ಮಾಡಿಕೊಂಡಿದ್ದೇನೆ ಅವರು ನಮ್ಮೊಂದಿಗೆ ನಿಂತು ಭಾಳಷ್ಟು ಹೇಳಿಕೊಡುತ್ತಾರೆ ಅಲ್ಲಲ್ಲಿ ತಪ್ಪು ಮಾಡಿದ್ದನ್ನು ಈ ರೀತಿಯೆಲ್ಲ ಹೀಗೆ ಕೈಯನ್ನು ಹಿಡಿದುಕೊಳ್ಳಬೇಕು ಹಿಡಿದುಕೊಂಡು ಅದನ್ನು ಬರೆಯಬೇಕು ಹಾಗೂ ಏಕಾಗ್ರತೆ ಹೇಗೆ ನಾವು ತೆಗೆದುಕೊಳ್ಳಬೇಕು ಒಂದು ಡ್ರಾಯಿಂಗ್ಗಳನ್ನು ಬರೆಯಬೇಕಾದರೆ ಹಾಗೂ ಇಮ್ಯಾಜಿನ್ ಮಾಡಿಕೊಂಡು ಹೇಗೆ ಬರೆಯುವುದು ಈ ರೀತಿಯಾದಂತಹ ಮುಂತಾದವುಗಳನ್ನು ವರ್ಕ್ಶಾಪ್ನಲ್ಲಿ ನಾನು ಅನುಭವವನ್ನು ಪಡೆದೆ ಈ ರೀತಿ ನಾನು ಭಾಳಷ್ಟು ಈ ವರ್ಕ್ಶಾಪ್ಗಳನ್ನು ಕ ಹೋಗಿ ಅಲ್ಲಿ ಕಲಿತೆ